ವಿಸ್ತಾರಗೊಳ್ಳುತ್ತಿರುವ ಜಗತ್ತಿನ ಬಗ್ಗೆ ಅಭಿಪ್ರಾಯವೇನೆಂದರೆ ಇವಾಗ ಅಂದರೆ ತುಂಬ ಏನು ಹೇಳ್ತಾರೆ ಜಂಡರ್ ಈಕ್ವಾಲಿಟಿ ಈಗ ಇದು ಅದರ ಮೇಲೆ ತುಂಬ ಗಮನ ಕೊಡ್ತಿದ್ದಾರೆ ಮತ್ತು ಹೌದು ಜಗತ್ತು ಬದಲಾಗಿ ಬದಲಾಗಿದೆ ಹೇಗಂದರೆ ತಂತ್ರಜ್ಞಾನ ತುಂಬ ಮುಂದು ಮುಂದು ಹೋಗಿದೆ ಈಗ ನಾವು ಮನೆಯಲ್ಲೇ ಕೂತು ಹೊರದೇಶ ಕ್ಕೆಲ್ಲ ನಾವು ಏನು ಹೇಳ್ತಾರೆ ಈಗ ವರ್ಕ್ ಫ್ರಮ್ ಹೋಮೆಲ್ಲಾ ಈಗ ಕೋವಿಡೆಲ್ಲ ಬಂದು ಹೋಗಿದ್ರಿಂದ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಮನೆಯಲ್ಲಿ ಇದ್ದವರಿಗೆಲ್ಲ ಫಾರ್ ಎಗ್ಸಾಂಪಲ್ ನೀವೂ ಇಂಡಿಯಾದಲ್ಲಿ ಇದ್ದು ಅಮೇರಿಕನ್ ಕಂಟ್ರೀಸ್ ಅವರ ಜೊತೆ ಮಾತಾಡ್ಬೌದು ಕಂಪ್ಯೂಟರಿಂದ ಇಂಟರ್ನೆಟ್ ಇಂದ ಆ್ಯಂಡ್ ಐಟಿ ಕಂಪ್ನೀಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಇವಾಗ ಮತ್ತು ಎಜುಕೇಶನೆಲ್ಲ ಈಗ ತುಂಬ ಒಳ್ಳೆದಾಗಿದೆ ಮತ್ತು ಅದೇ ಜಂಡರ್ ಈಕ್ವಾಲಿಟಿ ಅದರ ಬಗ್ಗೆ ಎಲ್ಲ ತುಂಬ ಗಮನ ಕೊಡ್ತಿದ್ದಾರೆ ಇವಾಗ ಸೋ ಹೌದು ಮತ್ತು ಅದೇ ತಂತ್ರಜ್ಞಾನ ಟೆಕ್ನಾಲಜಿ ಎಲ್ಲ ತುಂಬ ಫಾರ್ವರ್ಡ್ ಆಗಿದ್ರಿಂದ ನಮಗೆ ತುಂಬ ಸಹಾಯ ಆಗ್ತಿದೆ ಅಷ್ಟೆ